ಒಂದು ಸಾವಿರದ ಐದು ನೂರ ಐವತ್ತು ಇಪ್ಪತ್ತಾರು ಸಾವಿರದ ಐದು ನೂರ ನಲ್ವತ್ತು ಮೂರು ಲಕ್ಷದ ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಆರು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕುನೂರ ಅರುವತ್ತೆರಡು ಎಂಟು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐದು ನೂರ ಮೂವತ್ತ್ಮೂರು